ಹಾಂ ಹೇಳಿ ಸರ್ ಸರ್ ನಮಗೆ ಸ್ವಲ್ಪ ದಿನಸಿ ಬೇಕಾಗಿತ್ತು ಹಾಂ ಹೌದು ನಿಮ್ಮ ಅಂಗಡಿಯಲ್ಲಿ ಏನು ನನಗೆ ಬೇಕಾಗಿರೋ ಲಿಸ್ಟ್ ಎಲ್ಲ ಹೇಳ್ತೀನಿ ಇದೆಯಾ ಅಂತ ಹೇಳಿ ಹಾಂ ಸರ್ ಕಡಲೆಬೀಜ ಕಡಲೆ ಪಪ್ಪು ಒಣ ಕೊಬ್ಬರಿ ಒಣ ಮೆಣಸಿನಕಾಯಿ ಬೆಲ್ಲ ಅಕ್ಕಿ ಹಿಟ್ಟು ಇವೆಲ್ಲ ಸಾಮಾನು ನನಗೆ ಬೇಕು ಸರ್ ಹಾಂ ನಿಮ್ಮ ಅಂಗಡಿಯಲ್ಲಿ ಏನೇನು ರೇಟ್ ಇದೆ ಸ್ವಲ್ಪ ನನಗೆ ಲಿಸ್ಟ್ ಹೇಳ್ತೀರಾ ಬೆಲ್ಲ ಎಷ್ಟು ಇದೆ ಕೆಜಿ ಯಾಕೆ ಸರ್ ಅಷ್ಟೊಂದು ಎಲ್ಲ ಕಡೆ ನಲ್ವತ್ತೈದು ರೂಪಾಯಿ ಇದೆ ಅಲ್ವಾ ಸರ್ ಓಹ್ ನಿಮ್ಮದು ಬೇರೆಯದಾ ಓಹ್ ಸರಿ ಸರ್ ಕಡಲೆಬೀಜ ಎಷ್ಟಿದೆ ಸರ್ ಸಾರ್ ತುಂಬ ಜಾಸ್ತಿ ಹೇಳ್ತಾ ಇದ್ದೀರ ಸಾರ್ ಎಯಿಟಿ ರೂಪಿಸ್ ಸರ್ ಕೆಜಿ ಏ ಇಲ್ಲ ಸರ್ ದಪ್ಪ ದಪ್ಪದ್ದೆ ಏನು ಎಂಬತ್ತು ರೂಪಾಯಿ ಕೊಡ್ತೀನಿ ಅಂದರು ನಾವು ನಿಮ್ಮ ಅಂಗಡಿಗೆಲ್ಲ ಯಾವಾಗಲೂ ರೆಗ್ಯುಲರ್ ಕಸ್ಟಮರ್ಸ್ ಅಂತ ನಿಮ್ಮ ಹತ್ತಿರ ಬರ್ತಾ ಇರೋದು ನೀವು ನೋಡಿದರೆ ಒಂದರಿಂದ ನಾಲ್ಕು ರೇಟ್ ಜಾಸ್ತಿ ಹೇಳ್ತಿದ್ದೀರ ಓಹ್ ಸರಿ ಸರ್ ಸಕ್ಕರೆ ಎಷ್ಟು ಸರ್ ಕೆಜಿ ಓಕೆ ಇದೊಂದು ರೇಟ್ ಕರೆಕ್ಟ್ ಆಗಿ ಹೇಳಿದಿರಿ ಸರ್ ನೀವು ಸಕ್ಕರೆ ಒಂದು ರೇಟ್ ಕರೆಕ್ಟ್ ಆಗಿ ಹೇಳಿದ್ದೀರ ಸರಿ ಒಣ ಕೊಬ್ಬರಿ ಎಷ್ಟಿದೆ ಸರ್ ನೂರ ಎಂಬತ್ತು ರೂಪಾಯಿ ಇದೆಯಾ ಸರಿ ಮತ್ತೆ ಒಣ ಮೆಣಸಿನಕಾಯಿ ಎಷ್ಟಿದೆ ಸರ್ ಇನ್ನೂರ ಎಪ್ಪತ್ತು ರೂಪಾಯಿ ಒಂದು ಕಿಲೋಗಾ ಹಾಂ ಮತ್ತೆ ಇನ್ನೇ ಇನ್ನೇನು ಬೇಕು ಮತ್ತೆ ಸಾಸಿವೆ ಜೀರಿಗೆ ಮೆಣಸು ಮೆಂತ್ಯೆ ಇವೆಲ್ಲ ಬೇಕು ಸರ್ ನನಗೆ ನೀವು ದಯವಿಟ್ಟು ನನಗೆ ತುಂಬ ಸಾಮಾನು ಬೇಕು ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಬರೋ ಕಸ್ಟಮರ್ಸ್ ನಾನು ನಿಮ್ಮ ಹತ್ತಿರ ನೀವು ಎಲ್ಲ ಬೇರೆ ಅಂಗಡಿಗೆ ಹೋಗದೆ ನಿಮ್ಮ ಅಂಗಡಿಗೆ ಬರ್ತಿದ್ದೀವಿ ನನಗೆ ನೀಟಾಗಿ ಓ ನೀಟಾಗಿ ಕಮ್ಮಿ ರೇಟಲ್ಲಿ ನನಗೆ ಹಾಕ್ಕೊಡಿ ನಮ್ಮ ಹುಡುಗನ್ನ ಕಳಿಸ್ತೀನಿ ಹಾಂ ಹೌದು ಸರ್ ಎಲ್ಲಾನೂ ಕರೆಕ್ಟ್ ಆಗಿ ಕಮ್ಮಿ ರೇಟಲ್ಲಿ ಮಾಡಿಕೊಡಿ ನೀವು ತುಂಬ ಜಾಸ್ತಿ ಹೇಳ್ತಾ ಇದ್ದೀರ ಕೆಲವು ಬೇಳೆ ಇದು ರೇಟ್ಗಳು ಹಾಂ ಸರ್ ತೊಗರಿಬೇಳೆ ಬೇಕು ಹಾಂ ಸುಮಾರು ಬೇಕು ಸರ್ ಆಯ್ತು ಸರ್ ನಾವು ಬರ್ತೀವಿ ನಮ್ಮ ಮಗನ್ನ ಕಳಿಸಿಕೊಡ್ತೀನಿ ಸರ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರಿ ನಮ್ಮ ಮಗ ಬರ್ತಾನೆ ಕಳಿಸಿಕೊಡಿ ಸರ್ ಹಾಂ ಆಯ್ತು ಸರ್ ಥ್ಯಾಂಕ್ ಯು ಸರ್ ಹಾಂ ಧನ್ಯವಾದಗಳು ಸರ್